ನಮ್ಮ ಕರ್ನಾಟಕ ಪ್ರದೇಶದಲ್ಲೂ ಕೂಡ ತುಂಬ ಪ್ರಸಿದ್ದವಾದ ಪ್ರವಾಸ ತಾಣಗಳಿವೆ ಅವು ಯಾವ್ಯಾವು ಅಂದರೆ ಜೋಗ್ ಫಾಲ್ಸಿಗೆ ಹೋಗ್ಬೋದ್ ನಾವು ಶಿವ್ಮೊಗ್ಗದ ಹತ್ರ ಹಾಂ ಮತ್ತು ಮಂಗ್ಳೂರು ಸೈಡ್ ಹೋಗ್ಬೋದು ಉಡ್ಪಿಗೆ ಹೋಗ್ಬೋದು ಉಡ್ಪಿಲಿ ಮಲ್ಪೆ ಬೀಚ್ ಇದೆ ಮತ್ತು ನಾವು ಓಮ್ ಬೀಚ್ಗೆ ಹೋಗ್ಬೋದು ಓಮ್ ಬೀಚಲ್ಲಿ ನಾವು ಯಾವ ರೀತಿ ಚಟುವಟಿಕೆ ದಲ್ಲಿ ಪಾಲ್ಗೊಳ್ಬೋದು ಅಂದರೆ ಸ್ಕೂಬಾ ಡೈವಿಂಗ್ ಹೋಗ್ಬೋದು ಈ ರೀತಿ ತುಂಬ ಸಾಹಸ ಕ್ರೀಡೆಗಳು ಆಟ ಆಡೋ ಜಾಗಗಳಿವೆ ಮತ್ತು ನಾವು ಈಗ ಟ್ರಿಪ್ಗೋ ಎಲ್ಲೋ ಹೋದಾಗ ಉಳ್ಕೋಳಕ್ಕೆ ನಮಗೆ ರೆಸ್ಟೋರೆಂಟ್ ಇದೆ ಮತ್ತು ಪ್ರವಾಸ ತಾಣದಲ್ಲಿ ಎಲ್ಲ ಸೌಲಭ್ಯಗಳು ನಮಗೆ ಸಿಗ್ತವೆ ಊಟ ತಿಂಡಿ ಮಾಡೋಕ್ಕೆ ಓಟಲ್ಗಳು ಸೌಲಭ್ಯವೂ ಇದೆ ಮತ್ತು ಸ್ಟೇ ಆಗಕ್ಕೆ ಓಮ್ ಸ್ಟೇ ಇದೆ ಲಾಡ್ಜ್ ಇದೆ ರೆಸ್ಟೋರೆಂಟು ಪ್ರತಿ ಮೂಲೆ ಮೂಲೆಯಲ್ಲೂ ಪ್ರತೀ ಟೂರಿಸ್ಟ್ ಪ್ಲೇಸಲ್ಲೂ ಈ ಎಲ್ಲ ಫೆಸಿಲಿಟೀನೂ ಸಿಗುತ್ತೆ ಯಾಕೆ ಇದೆಲ್ಲ ಏನಕ್ಕೆ ಮಾಡ್ಕೊಡ್ತಾರೆ ಅಂದರೆ ಯಾವ್ದೇ ಪ್ರವಾಸಿಗೂ ಬರೋ ಜನ್ಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಇರುತ್ತೆ ಅವ್ರು ಯಾವ್ದೇ ಕಾರ್ಣಕ್ಕೆ ಉಪ್ವಾಸ ಇರ್ಬಾರ್ದು ಅಂತ ಓಟ್ಲುಗಳ ವ್ಯವಸ್ಥೆ ಇರ್ತವೆ ಪ್ರತಿಯೊಂದೂ ಸೌಲಭ್ಯಗಳು ಸಿಗುತ್ತವೆ ಈ ಈ ರಿನ್ ಈ ಕಾರಣದಿಂದ ನಮ್ಮ ರಾಜ್ಯವು ಕೂಡ ಒಂದು ಪ್ರವಾಸ ತಾಣ ಎಂದು ಕರೀತಾರೆ ಮತ್ತು ಇಲ್ಲೂ ನೋಡಲು ತುಂಬ ಸುಂದರವಾದ ಜಾಗಗಳಿವೆ ನಾವು ಮೈಸೂರ್ರ್ಗೆ ಹೋದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು ಮತ್ತು ಮೈಸೂರು ಝುಗೆ ಹೋಗ್ಬೋದು ಮತ್ತು ಮೈಸೂರು ಪ್ಯಾಲೇಸ್ ಇದೆ ಇದೂ ಇದು ಪ್ರಪಂಚದಲ್ಲೇ ತುಂಬ ಫೇಮಸ್ಸಾದ ಪ್ಯಾಲೇಸು ಮೈಸೂರು ಪ್ಯಾಲೇಸು ಇದನ್ನು ನೋಡೋದು ಎರಡು ಕಣ್ಣು ಸಾಲದು ಮತ್ತು ನಾವು ಮಂಡ್ಯ ಸೈಡ್ ಹೋದ್ರೆ ನಮಗೆ ಕೆ ಆರ್ ಎಸ್ ಡ್ಯಾಮ್ಗೆ ಹೋಗ್ಬೋದು ಹಾಸನ್ನು ಸಕಲೇಶ್ಪುರ ಈ ಕಡೆ ಹೋದ್ರೆ ದೇವಸ್ಥಾನಗಳ್ಗೆ ಹೋಗ್ಬೋದು ಇನ್ನು ನಾವು ಬಳ್ಳಾರಿ ಹೊಸ್ಪೇಟೆ ಸೈಡ್ ಹೋದ್ರೆ ನಾವು ಹಂಪಿಗೆ ಹೋಗ್ಬೋದು ಹಂಪೀಲಿ ಆವಾಗಿನ ಕಾಲದಲ್ಲಿ ರಾಜರು ಕೆತ್ತಿಸಿರೋ ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಕಲ್ಲಿನ ರಥಗಳು ನೋಡ್ಬೋದು ಮತ್ತು ಆವಾಗಿನ ಕಾಲದಲ್ಲಿ ಕಟ್ ರಾಜರು ಕೆತ್ತಿಸಿರುವ ದೇವಸ್ಥಾನದ ಶಿಲ್ಪಿಗಳನ್ನು ನೋಡ್ಬೋದು ಈ ರೀತಿ ತುಂಬ ಸುಂದರವಾದ ನಮ್ಮ ಕರ್ನಾಟಕದಲ್ಲಿ ಇರ್ಬೇಕಾರೆ ಜಾಗಗಳು ಎಲ್ಲ ವ್ಯವಸ್ಥೆಗಳು ಇರ್ತವೆ ಮತ್ತು ಕ್ರೀಡಾ ಇವಾಗ ನಾವು ಪ್ರವಾಸಕ್ಕೆ ಹೋದಾಗ ಸಾಹಸ ಕ್ರೀಡೆಗಳು ನಾವು ಆಡ್ಬೋದು ಹೆಂಗೆ ಅಂದರೆ ಇವಾಗ ಸ್ಕೂಬಾ ಡೈವಿಂಗ್ ಅದು ನಮಗೆ ಆಕ್ಸಿಜನ್ ಸಪ್ಲೈ ಎಲ್ಲ ಕೊಟ್ಟು ನಮಗೆ ಸಮುದ್ರದ ಒಳಗಡೆ ಕರ್ಕೊಂಡು ಹೋಗ್ತಾರೆ ಈಜಾಡೋ ಥರ ಅಲ್ಲಿ ನಾವು ನೋಡ್ಬೋದು ಸಮುದ್ರದ ಒಳಗಡೆ ಯಾವ ರೀತಿ ಮೀನ್ಗಳು ಇರ್ತವೆ ಯಾವ ಗಿಡಗಳು ಇರ್ತವೆ ಒಳಗಡೆ ಯಾವ ಥರ ಬೆಳ್ಕು ಬೀಳುತ್ತೆ ಸಮುದ್ರದ ಒಳಗಡೆ ಈ ರೀತಿ ನಾವೆಲ್ಲ ವೀಕ್ಷಣೆ ಮಾಡ್ಬೋದು ಸ್ಕೂಬಾ ಡೈವಿಂಗ್ ಮೂಲಕ ಈ ಥರ ಆಟಗಳನ್ನೆಲ್ಲ ನಾವು ಆಡ್ಬೋದು ಇದು ನಮ್ಮ ಕರ್ನಾಟಕದಲ್ಲೂ ಕೂಡ ಸಿಗುತ್ತೆ ಅನ್ನೋದು ನಮಗೆ ತುಂಬ ಖುಷಿ ಈ ರೀತಿ ನಮ್ಮ ಕರ್ನಾಟಕ ಪ್ರವಾಸಗಳಿಗೆ ಪ್ರವಾಸ ತಾಣಗಳಿಗೆ ತುಂಬ ಒತ್ತನ್ನು ನೀಡಿ ಜನ್ಗಳಿಗೆ ಸಹಕರ್ಸ್ತಿದೆ